ಹಲೋ ಹಲೋ ಹೇಳಿ ಸರ್ ನಾ ನಾ ಹೂವಿನ ಅಂಗ್ಡಿಯಲಾ ನಿಮ್ಮದು ಹಲೋ ಸರ್ ಹೇಳಿ ಹೂವು ಹೌದು ಹೂವಿನ ಅಂಗ್ಡಿಯಾ ಹೂವು ಹೂವಿನ ಅಂಗ್ಡಿಯಲಾ ತಮ್ಮದು ಹಾಂ ಯಾಯಾವ ಹೂವಿದಾವೆ ಹೇಳಿರಿ ಹಾಂ ಚೆಂಡು ಹೂವು ಮಲ್ಲಿಗೆ ಹೂವು ಹಾಂ ಆಯ್ತು ಸರ್ ನಮಗೆ ಕನ್ ಕನಕಾಂಬ್ರ ಇದೆಯಾ ಕನಕಾಂಬ್ರ ಅಲ್ಲಲ್ಲ ಕನಕಾಂಬ್ರ ಕನಕಾಂಬ್ರ ಹೂವು ಹಾಂ ಕನಕಾಂಬ್ರ ಒಂದು ಒಂದು ನಾಲ್ಕು ಇವು ಬೇಕು ಅವು ಏನೂ ಅವಕ್ಕೆ ಏನಂತಾರೆ ಒಂದೂ ಒಂದು ಇರಲಿ ಒಂದು ಅದೊಂದು ಕೆಜೀ ಕನಕಾಂಬ್ರ ಒಂದು ಕೆಜೀ ಇದು ಮಲ್ಲಿಗೆ ಹೂವು ಆಮೇಲೆ ಸಂಪಿಗೆ ಹೂವು ಅದೊಂದು ನಾಲ್ಕು ಕೆಜಿ ನಾಲ್ಕು ಕೆಜಿ ಅಲ್ಲ ಏನು ರೇಟ್ ಇದೆ ಹೇಳ್ರಿ ನೋಡಿ ಹಾಕಿರಿ ಯಾಕಂದರೆ ನಮಗೂ ಮನೆಯಾಗ್ ಒಂದು ನಾಲ್ಕು ಕೆಜೀ ಸಂಪಿಗೆ ಹೂವು ಒಂದು ಎರಡು ಕೆಜಿ ಮಲ್ಲಿಗೆ ಹೂವು ಎರಡು ಕೆಜಿ ಕನಕಾಂಬ್ರ ಹ್ಞೂ ಆಮೇಲೆ ಚೆಂಡು ಚೆಂಡು ಹೂವು ಒಂದು ನಾಲ್ಕು ಕೆಜಿ ಇವು ಇಷ್ಟು ಬೇಕು ಇವ್ಕೆ ರೇಟ್ ನೋಡಿ ಹಾಕಿರಿ ಸ್ವಲ್ಪ ಹ್ಞೂ ಕಡಿಮೆ ಮಾಡಿ ಹಾಕಿ ರೀ ಹಾಕಿ ನಮ್ಗೆ ಮತ್ತೆ ಒಬ್ಬ ನಮ್ಮ ಲೇಬರನ್ನು ಕಳ್ಸ್ಕೊಡ್ತೀನಿ ಆದ್ರೆ ಅವನ ಕಡೆ ಕೊಟ್ಟುಬಿಡ್ರಿ ಫೋನ್ಪೇ ಮಾಡ್ತೀನಿ ಚೆಂಡು ಹೂವು ಬೇಕಂದ್ನಲ್ಲ ರೀ ನಾಲ್ಕು ಕೆಜಿ ಹ್ಞೂ ರೀ ಹಾಂ ನೀವು ಅದನ್ನು ಅದು ಎಷ್ಟಾಗುತ್ತೋ ಅಮೌಂಟ್ ಹೇಳಿಬಿಡ್ರಿ ನಾನು ಪೋನ್ಪೇ ಮಾಡ್ತೀನಿ ಓಕೆ ರೀ ಓಕೆ ಸರ್ ಓಕೆ ತ್ಯಾಂಕ್ ಯು ಓಕೆ ಓಕೆ ಸರ್ ಇಲ್ಲ ನಾವು ಒಬ್ಬ ಲೇಬರನ್ನು ಕಳಿಸ್ತೀನ್ ರೀ ಅವ್ನ ಕೈಯಾಗ್ ಕೊಟ್ಟು ಕಳಿಸ್ಬಿಡ್ರಿ ನಾವು ಪೋನ್ಪೇ ಮಾಡ್ತೀನಿ ಓಕೆ ಓಕೆ ಸರ್